ಬಸ್ಸಲ್ಲಿ ನಾವು ಹೋಗುವಾಗ

ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಏಕಂದ್ರೆ ಬಸ್ಸು ನಮ್ಮ ಟೈಮಿಗೆ ಬಂದರೆ ನಾವು ಹೋಗುವ ಕೆಲಸಗಳು ಕರೆಕ್ಟಾಗಿ ಮಾಡ್ಕೊಂಡು ಮತ್ತು ಅದೇ ಬಸ್ಸಲ್ಲಿ ಊರಿಗೆ ಪ್ರಯಾಣ ಮಾಡಬೌದು ಕೆಲವೊಮ್ಮೆ ಬಸ್ಸು ಎಲ್ಲೋ ದಾರಿಯಲ್ಲಿ ಕೆಟ್ಟು ಹೋಗುವುದು ಅಲ್ಲಿಂದ ಮೂರು ತಾಸು ನಾಲ್ಕು ತಾಸು ಅಲ್ಲಿ ನಾವು ಊಟ ಇಲ್ಲದೆ ನೀರಿಲ್ಲದೆ ಕಾಯುವುದು ಮತ್ತು ಬೇರೆ ಬಸ್ಸು ಆ ಕಡೆಯಿಂದ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವುದು ಅಲ್ಲಿಂದ ನಾವು ಕೆಲಸಗಳನ್ನು ಮುಗಿಸಿಕೊಂಡು ನಮ್ಮ ಮನೆಗೆ ಬರುವರಷ್ಟರಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ಸಾಯಂಕಾಲ ಐದು ಗಂಟೇ ಆಗಬಹುದು ಆರು ಗಂಟೆ ಆಗಬಹುದು ಇದರಿಂದ ತುಂಬ ನಮಗೆ ಕಷ್ಟಗಳನ್ನು ಅನುಭವಿಸಿದ್ದೇವೆ ಏಕೆಂದರೆ ಬಸ್ಸುಗಳು ಒಂದೊಂದು ದಿನ ನಾವು ಏನಾದರು ಲಗೇಜು ಕೊಂಡು ಲಗೇಜು ತೆಗೆದುಕೊಂಡು ಬಸ್ಸಲ್ಲಿ ಇಟ್ಟರೆ ಆ ಡ್ರೈವರ್ಗಳು ಕಂಡಕ್ಟ್ರು ನಮಗೆ ಈ ಲಗೇಜನ್ನು ನೀವು ಇಲ್ಲಿ ಇಟ್ಟರೆ ಹೇಗೆ ನಾವು ಜನಗಳು ನಾವು ಕೂಡುಸೋದು ಅಂದು ನಾವು ಗಲಾಟೆ ಮಾಡುವುದು ಅವರು ನಮ್ಮ ಮೇಲೆ ಗಲಾಟೆ ಮಾಡುವುದು ತುಂಬ ಅನುಭವಿಸಿದ್ದೇವೆ ಏಕಂದ್ರೆ ಬಸ್ಸಿನಲ್ಲಿ ನಾವು ತೆಗೆದುಕೊಂಡು ಬರುವ ಲಗೇಜು ಬೇರೆ ಗಾಡೀಲಿ ಎಲ್ಲಿ ಎಲ್ಲಿ ತೆಗೆದುಕೊಂಡು ಬರಬೇಕು ಬಸ್ಸಲ್ಲಿ ತೆಗೆದುಕೊಂಡು ಲಗೇಜು ಕೊಡುತ್ತೇವೆ ನಾವು ಟಿಕೇಟು ತೆಗೆದ್ಕೊಂಡು ಬರುತ್ತೇವೆ ಇಂಥದರಲ್ಲಿ ತುಂಬ ನಾವು ಕಂಡಕ್ಟ್ರು ಕಡೆಯಿಂದ ತುಂಬ ನಾವು ಜಗಳಗಳನ್ನು ಮಾಡಿಕೊಂಡು ಮನೆಗೆ ಬಂದಿದ್ದೇವೆ ಬಸ್ಸಲ್ಲಿ ತುಂಬ ಲಗೇಜ್ಗಳು ಇಟ್ಟುಕೊಂಡರೆ ನಮ್ಮನ್ನು ಬಸ್ಸಲ್ಲಿ ಮೇಲೆ ಕರೆದುಕೊಳ್ಳದೆ ಬಸ್ಸು ಚಾಲು ಮಾಡ್ಕೊಂಡು ಬಂದಿದಾರೆ ಮತ್ತು ಇನ್ನೊಂದು ಬಸ್ಸು ಕಾದು ಆ ಬಸ್ಸಿನಿಂದ ನಾವು ಮನೆಗ್ ಬರೋ ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಾವು ಮರಿಯಮ್ನಳ್ಳಿಗೆ ಬಂದು ಇಳಿದು ಅಲ್ಲಿಂದ ಮತ್ತು ಮುನ್ನೂರು ನಾನೂರು ರುಪಾಯಿ ಕೊಟ್ಟು ಆಟೋವನ್ನು ತೆಗೆದುಕೊಂಡು ನಾವು ಮನೆಗೆ ಬಂದಿದ್ದೇವೆ ಇದರಿಂದ ತುಂಬ ಕಷ್ಟಗಳನ್ನು ನಾವು ಈ ಬಸ್ಸಿನಿಂದ ಅನುಭವಿಸಿದ್ದೇವೆ ಬಸ್ಸಿನಲ್ಲಿ ದೂರ ಪ್ರಯಾಣ ಮಾಡಬೇಕೆಂದರೆ ನಾವು ಹೊಸಪೇಟೆಯಿಂದ ಗುಲ್ಬರ್ಗ ಹೋಗಬೇಕೆಂದರೆ ರಾತ್ರಿ ಇಲ್ಲಿ ಹತ್ತಿದರೆ ಇಲ್ಲಿಯೇ ನಮ್ಮ ಊರಿನಿಂದ ಮರಿಯಮ್ನಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ನಮ್ಮ ಊರು ಗೊಲ್ಲರಹಳ್ಳಿ ಈ ಹಳ್ಳಿಯಿಂದ ನಾವು ಮರಿಯಮ್ನಳ್ಳಿಗೆ ಹೋಗಿ ಮರಿಯಮ್ನಳ್ಳಿಯಿಂದ ಹೊಸ್ಪೇಟೆಗ್ ಹೋಗಿ ಹೊಸ್ಪೇಟೆಯಿಂದ ನಾವು ಈ ಗುಲ್ಬರ್ಗ ಯಾದಗಿರಿ ಸೈಡ್ ಹೋದರೆ ನಾವು ಬೆಳಗ್ಗೆ ನಾಲ್ಕೂವರೆಗೆ ನಾವು ಮನೆ ಬಿಡಬೇಕು ನಾಲ್ಕೂವರೆಗೆ ಬಿಟ್ಟ ನಂತರ ನಾವು ಮರಿಯಮ್ನಳ್ಳಿ ಸೇರುವಷ್ಟರಲ್ಲಿ ಆರು ಗಂಟೆ ಏಕಂದ್ರೆ ಇಲ್ಲಿ ಆಟೋದಲ್ಲಿ ಹೋಗ್ಬೇಕು ಆಟ ಇಲ್ಲಂದರೆ ಬಸ್ ಬಸ್ಸು ಐದುವರೆಗೆ ಬಸ್ ಬರುತ್ತಿದೆ ಆ ಬಸ್ಸು ಕಾಯಬೇಕು ಅದು ಫುಲ್ ಆಗಿ ನಿಲ್ಲಿಸದೆ ಹೋದ್ರೆ ಇನ್ನೊಂದು ಬಸ್ ಎಂಟು ಗಂಟೆಗೆ ಬರುತ್ತದೆ ಅದನ್ನು ಕಾಯಬೇಕು ಆ ಬಸ್ ಸ್ಕೂಲ್ ಮಕ್ಕಳು ಫುಲ್ ಆದರೆ ಅದು ನಮಗೆ ಕೂಡ್ಲಿಕ್ಕೆ ಜಾಗ ಇರೋಂಗಿಲ್ಲ ಏನಿರಂಗಿಲ್ಲ ತುಂಬ ತೊಂದರೆಗಳನ್ನ ಅನುಭವಿಸಿದ್ದೇವೆ ಇಂಥ ಕಷ್ಟಗಳನ್ನು ಎದು ಎದುರಿಸಿ ನಾವು ಈಗ ಇಲ್ಲಿಯವರೆಗೂ ಬಂದಿದ್ದೇವೆ ಬಸ್ಸಿನಲ್ಲಿ ತುಂಬ ಕಿರಿಕಿರಿ ಬಸ್ಸಿನಲ್ಲಿ ನಾವು ಹೆಣ್ಣು ಮಕ್ಕಳು ಒಂದು ಸೀಟಿನಲ್ಲಿ ಕುಳಿತುಕೊಂಡರೆ ಗಂಡು ಮಕ್ಕಳು ಇನ್ನೊಂದು ಸೀಟಿನಲ್ಲಿ ಕುಳಿತುಕೊಂಡರೆ ಅವರು ನಮ್ಮ ಮೈ ಮೈಗೆ ಟಚ್ ಮಾಡುವುದು ನಿದ್ದೆ ಮ ನಿದ್ದೆಗಣ್ಣಲ್ಲಿ ಮೇಲೆ ಮೇಲೆ ಬೀಳುವುದು ಇಂತಿಂಥ ಕೆಟ್ಟ ವಿಚಾರಗಳನ್ನು ನಾವು ಸಾಕಷ್ಟು ಬೇರೆಯವರಿಂದ ಅನುಭವಿಸಿದ್ದೇವೆ ಕುಡುಕರು ಕುಡಿಯುವುದು ಬಸ್ಸಿನಲ್ಲಿ ಮೇಲೆ ಮೇಲೆ ಬೀಳುವುದು ಇಂಥ ಕಷ್ಟಗಳನ್ನು ಸಾಕಷ್ಟು ನಾವು ಎದುರಿಸಿದ್ದೇವೆ ಬಸ್ಸಲ್ಲಿ ಬಸ್ಸಿನಲ್ಲಿ ಜಾಗವಿಲ್ಲದೆ ನಿಂತುಕೊಂಡೆ ಎಷ್ಟೋ ಸಲ ನಾವು ಬಸ್ಸಿನಲ್ಲಿ ಬಂದಿದ್ದೇವೆ ನಿಂತುಕೊಂಡು ಒಬ್ಬರ ಮೇಲ ಒಬ್ಬರು ಮೇಲೆ ಒಬ್ಬರು ಗಂಡಸರು ನಮ್ಮ ಮೇಲೆ ಬೀಳುವುದು ಅದನ್ನು ನೋಡಿಕೊಂಡು ಬೇರೆ ಗಂಡಸರು ನಗುವುದು ಇವುಗಳನ್ನು ಸಹ ನಾವು ಎದುರಿಸಿ ಇಲ್ಲಿಯವರೆಗು ನಾವು ಧೈರ್ಯದಿಂದ ಮೇಲೆ ಬಂದಿದ್ದೇವೆ ಹೆಣ್ಣು ಮಕ್ಕಳು ಬಸ್ಸಿನಲ್ಲಿ ಕಂಡರೆ ತುಂಬ ಕೆಲವು ಗಂಡು ಮಕ್ಕಳಿಗೆ ತುಂಬ ಕೆಟ್ಟ ಕೆಟ್ಟ ಕೆಟ್ಟ ಅಭಿಪ್ರಾಯಗಳಿಂದ ವರ್ತಿಸುವುದು ಎಲ್ಲರು ಹಾಗೆ ಇರುವುದಿಲ್ಲ ಕೆಲವರು ಮಾತ್ರ ಹಾಗಿರುತ್ತಾರೆ ಕೆಲವರು ಕುಡಿದ ಅಮಲಿನಲ್ಲಿ ಹೆಣ್ಣು ಮಕ್ಕಳ ಪಕ್ಕದಲ್ಲಿ ನಿಂತುಕೊಂಡರೆ ಇನ್ನೊಬ್ಬರು ಏ ದೂರ ನಿಂತು ಸರಿದು ಮಾತನಾಡು ಹೆಣ್ಣು ಮಕ್ಕಳು ಇದ್ದಾರೆ ಎಂದರೆ ನೀನುಯಾರು ಆಕೆ ಗಂಡ ಏನು ಈ ಥರ ಎಲ್ಲ ಅವರಿಗೆ ಪ್ರಶ್ನೆ ಮಾಡುವುದುಂಟು ಇಂಥವು ಕೂಡ ನಾವು ಸಾಕಷ್ಟು ಕಷ್ಟಗಳನ್ನು ಬಸ್ಸಿನಲ್ಲಿ ಎದುರಿಸಿದ್ದೇವೆ ಮತ್ತು ಬಸ್ಸಿನಲ್ಲಿ ಬರುವಾಗ ಅಲ್ಲಿ ಅಲ್ಲಿ ಅಲ್ಲಿ ಇಳಿದುಕೊಂಡು ಜನರು ಹೋದಮೇಲೆ ಒಬ್ಬರು ಇಬ್ಬರು ಗಂಡು ಮಕ್ಕಳು ನಮ್ಮ ಸ್ಟಾಪಿಗೆ ಬರುವಷ್ಟರಲ್ಲಿ ಒಬ್ಬರು ಇಬ್ಬರು ಇರುತ್ತಿದ್ದರು ಅಂತ ಟೈಮಲ್ಲಿ ನಮಗೆ ತುಂಬ ಭಯಗಳು ಆಗಿದ್ದಾವೆ ಆದರೆ ನಾವು ಭಯ ಪಡದೆ ಎಲ್ಲವನ್ನು ಎದುರಿಸಿ ನಮ್ಮ ಊರಿಗೆ ಬಂದು ನಾವು ತಲುಪಲು ಪ್ರಯತ್ನ ಮಾಡುತ್ತಿದ್ದೆವು ಇಷ್ಟೆಲ್ಲಾ ಕಷ್ಟಗಳನ್ನು ಈ ಬಸ್ ಸಾರಿಗೆ ಸಂಸ್ಥೆ ಸಾರಿಗೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಂಡಕ್ಟರಿಗೆ ಡ್ರೈವರುಗಳಿಗೆ ಮಾಹಿತಿಯನ್ನು ಕೊಡಬಹುದು ಕೊಡಬೇಕು ಏಕಂದ್ರೆ ಬಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಗಂಡು ಮಕ್ಕಳು ಚುಡಾಯಿಸಿದರೆ ಅವರು ಸಾರಿಗೆ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತದೆಂದು ನನ್ನ ಒಂದು ಅಭಿಪ್ರಾಯ ಕೆಲವರು ಕಂಡಕ್ಟ್ರ್ ಏನಾದರು ಹೇಳಿದ್ರೆ ಅವ್ರು ತಪ್ಪು ತಿಳ್ಕೊಳ್ಳುವುದು ಅವ್ರು ಹೇಳಿದ್ರೆ ಇವರು ತಪ್ಪು ತಿಳಿದುಕೊಳ್ಳುವುದು ಹೀಗೆಲ್ಲ ಮಾಡಿದರೆ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತದೆ ಈ ಬಸ್ಸಿನಲ್ಲಿ ಅನುಭವಿಸಿದಂಥ ಕಷ್ಟಗಳು ಸಾಕಷ್ಟು ಇವೆ ಏಕಂದ್ರೆ ಬಸ್ಸಿನಲ್ಲಿ ನಾನು ಒಂದು ಎಂಟು ತಿಂಗಳ ಗರ್ಭಿಣಿ ಇಲ್ಲಿಂದ ಗಂಗಾವತಿಗೆ ಹೋಗಬೇಕು ಗಂಗಾವತಿಗೆ ಹೋದ್ರೆ ಎಷ್ಟು ಜನ ಸೀಟಲ್ಲೆ ಕುಳಿತಿದ್ದರೂ ಯಾರೂ ಒಂದು ಸೀಟು ಬನ್ನಿ ಅಮ್ಮ ಕುಳಿತುಕೊಳ್ಳಿ ಅಂತ ಯಾರು ನನ್ನ ಕರೀಲೆ ಇಲ್ಲ ನಾನು ಹಾಗೆಯೇ ಇಲ್ಲಿಂದ ನಿಂತುಕೊಂಡು ಗಂಗಾವತಿಗೆ ಪ್ರಯಾಣ ಮಾಡಿದೆ ಅಲ್ಲಿ ಎಂಟು ಗಂಟೆಯ ಸುಮಾರು ಒಂಬತ್ತು ಗಂಟೆ ಆಯಿತು ಸಮೀಪದಲ್ಲಿ ಕಂಪ್ಲಿ ಬಂತು ಕಂಪ್ಲಿಯಿಂದ ಸ್ವಲ್ಪ ದೂರ ಹೋದ ಮೇಲೆ ಬೇರೆ ಒಂದು ಜಂತಕಲ್ ಅಂತ ಬಂತು ಆ ಜಂತಕಲ್ಲಿಂದ ಒಬ್ಬ ಗಂಡು ಮಗು ಇಳಿಯಿತು ಅಮ್ಮ ಇಲ್ಲಿ ಕುಳಿತುಕೋ ಬಾ ನೀನು ಭಾಳ ಹೊತ್ತಾಯ್ತು ನಿಂತರೆ ನಿನಗೆಯಾರು ಸೀಟು ಬಿಡಲಿಲ್ಲ ಇಲ್ಲಿಂದ ಗಂಗಾವತಿಗಾದರು ನೀನು ಕೂತ್ಕೊಂಡು ಹೋಗು ಅಂತೇಳಿ ಆ ಗಂಡು ಹುಡ್ಗ ನನಗೆ ಒಂದು ಸಹಕಾರ ಕೊಟ್ಟು ಕುಳಿತುಕೊಂಡಾಗ ಅಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿಂದ ಅಲ್ಲಿಂದ ಹೋಗಿ ಗಂಗಾವತಿ ತಲುಪಿದೆ ಗಂಗಾವತಿ ತಲುಪಿದಮೇಲೆ ಊರಿಗೆ ಮತ್ತು ಬೆಳಗ್ಗೆ ಪ್ರಯಾಣ ಮಾಡಬೇಕು ಒಳಗೆ ಬೆಳಗ್ಗೆ ಬರಬೇಕೆಂದರೆ ತುಂಬ ಕಷ್ಟ ಅಲ್ಲಿಂದ ಬರಬೇಕಂದ್ರೆ ತುಂಬ ಕಷ್ಟ ಮತ್ತು ಕಂಪ್ಲಿಗೆ ಇಳಿಬೇಕು ಕಂಪ್ಲಿನಿಂದ ಹೊಸ್ಪೇಟೆಗೆ ಬಸ್ ಹತ್ಬೇಕು ಅಲ್ಲಿ ಫುಲ್ ಆದರೆ ಮತ್ತು ಹೊಸ್ಪೇಟೆಯಿಂದ ನಮ್ಮೂರಿಗೆ ಬಸ್ಸು ಮಿಸ್ ಆಯ್ತಂದರೆ ಮತ್ತು ಬಂದು ನಾವು ಬೇರೆ ಬಸ್ ಮತ್ತು ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಬಸ್ ಬರೋದು ಆ ಬಸ್ ಕಾದ್ಕೊಂಡು ಅಲ್ಲೇ ಕುಳಿತುಕೊಳ್ಳಬೇಕು ಆ ಬಸ್ಸಿನಲ್ಲಿ ಬಂದು ಪ್ರಯಾಣ ಮಾಡಿದೆವು ತುಂಬ ಕಷ್ಟಗಳನ್ನು ನಾವು ಈ ಸಾರಿಗೆ ಬಸ್ನಲ್ಲಿ ಅನುಭವಿಸಿದ್ದೇವೆ ಅಂತ ಕಷ್ಟಗಳನ್ನು ಎದುರಿಸಿದ್ದೇವೆ ಬೇರೆ ಹೆಣ್ಣು ಮಕ್ಳಿಗೆ ತೊಂದರೆ ಕೊಟ್ಟರೆ ನಾವು ಸಹ ಅವ್ರಿಗೆ ಸಹಕಾರ ನೀಡಿ ಇಂಥ ಹೆಣ್ ಮಕ್ಳು ಅವ್ರು ನಮಗೆ ಅಕ್ಕ ತಂಗಿಯರು ನಮಗೆ ನಮ್ಮ ತಂಗಿ ಥರ ನೀನು ಈ ಥರ ಎಲ್ಲ ವರ್ತಿಸಬಾರ್ದು ಈ ಥರ ಎಲ್ಲ ಮಾಡ್ಬಾರ್ದು ಅಂತ ಬುದ್ದಿ ಮಾತುಕೂಡ ನಾವು ಬಸ್ಸಿನಲ್ಲಿ ಹೇಳಿದ್ದೇವೆ ಅದನ್ನು ಕೆಲವು ಮಂದಿ ಸಂತೋಷ ಪಟ್ಟಿದ್ದಾರೆ ನಾವು ಹೇಳಿದ್ದನ್ನು ಕಂಡು ಕೆಲವು ಮಂದಿ ತಪ್ಪು ತಿಳಿದುಕೊಂಡಿರಬಹುದು ಅದು ಅವ್ರವರ ಅಭಿಪ್ರಾಯ ನನ್ನ ಅಭಿಪ್ರಾಯ ಅಂತು ಇಷ್ಟೇ ಸಾರಿಗೆ ಬಸ್ಸಿನಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇವೆ ಕಷ್ಟಗಳನ್ನು ಅನುಭವ್ಸಿದ್ದೇವೆ ಬಸ್ಸಿನಲ್ಲಿ ಟಿಕೇಟಿಗೆ ಒಂದು ರುಪಾಯಿ ಕಡಿಮೆ ಇದ್ರೆ ಕೂಡ ಬಸ್ ಸ್ಟಾಪ್ ಸ್ಟಾಪ್ ಮಾಡಿ ನಮ್ಮನ್ನು ಕೆಳಗಿಳಿಸಿದ್ದಾರೆ ಅಂಥ ಟೈಮಲ್ಲು ಕೂಡ ಒಂದು ರುಪಾಯಿಗೆ ನಮಗೆ ಕಷ್ಟ ಇದ್ದ ಟೈಮಲ್ಲಿ ಬಸ್ ಕೆಳಗೆ ಟಿಕೇಟಿಗೆ ಒಂದು ರುಪಾಯಿ ಇಲ್ಲಂದ್ರೂ ಕೆಳಗಿಳಿಸಿದ್ದಾರೆ ಮತ್ತು ಬೇರೆ ಬಸ್ಸಲ್ಲಿ ಹತ್ತಿದ್ರೆ ನಾವು ಒಂದು ರುಪಾಯಿ ಕಡಿಮೆ ಐತೆ ಸರ್ ತಗೊಳ್ಳಿ ಅಂತೇಳಿದರೆ ಅಂತರಾಯ್ತು ಬಾರಮ್ಮ ಒಂದು ರುಪಾಯಿ ನೆಕ್ಸ್ಟ್ ಬಂದಾಗ ಕೊಡು ಅಂತೇಳಿ ಕೆಲವು ಮಂದಿ ನಮ್ಮನ್ನು ಕರ್ಕೊಬಂದು ಬಸ್ಸಲ್ಲಿ ಬಿಟ್ಟಿದ್ದಾರೆ ಅದ್ಕು ನನ್ನ ಕೃತಜ್ಞತೆಗಳು ಇಷ್ಟೆಲ್ಲ ಸಾರಿಗೆ ಸಂಸ್ಥೆಯಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಿದ್ದೇವೆ ಇಂಥ ಸಮಸ್ಯೆಗಳು ಬರೋಬರಾಕ್ ಎದುರಿಸಬೇಕಂದ್ರೆ ನಮಗೆ ಧೈರ್ಯ ಇರ್ಬೇಕು ಯಾವುದೇ ಕಾರಣಕ್ಕೆ ಹೆಣ್ಣು ಎಂದರೇನು ಸಾಮಾನ್ಯ ಅಲ್ಲ ಧೈರ್ಯದಿಂದ ನಾವು ಮುನ್ನುಗ್ಗಿದರೆ ಎಲ್ಲ ಕಾರ್ಯಗಳು ಸಫಲವಾಗುವುದೆಂದು ನನ್ನ ಅಭಿಪ್ರಾಯ